ನನಗೆ ಅಡುಗೆ ಚಿಕನ್ ಮತ್ತು ಅನ್ನ ಸಾಂಬಾರ್ ಅಂದರೆ ತುಂಬಾ ಇಷ್ಟ ಯಾಕಂದರೆ ಚಿಕ್ಕಂದಿನಿಂದಲೂ ನಾನು ಅನ್ನ ಸಾಂಬಾರು ಮತ್ತು ಚಿಕನ್ ಅಂದರೆ ಜೀವ ಬಿಡ್ತೀನಿ ಯಾಕಂದರೆ ಅಮ್ಮ ಮಾಡೋ ಅಡಿಗೆ ತುಂಬ ಇಷ್ಟ ಆಗತ್ತೆ ನಾನು ಕಾಲೇಜಿಗೆ ಹೋಗ್ಬೇಕಾದರೂ ಅಷ್ಟೇ ಚಿಕನನ್ನ ತಕೊಂಡು ಹೋಗ್ತಾಯಿದ್ದೆ ಯಾಕಂದರೆ ಅಲ್ಲಿ ಯಾರೇ ಸ್ಟೂಡೆಂಟ್ಸ್ಗಳು ಬರಲಿ ಅವ್ರ ಕೈಯಿಂದನೂ ಮಧ್ಯಾಹ್ನ ಅಡಿಗೆ ಮಾಡ್ಸ್ಕೊಂಡು ಅವ್ರ ಅಪ್ಪ ಅಮ್ಮನ ಹತ್ರ ಅಡಿಗೆ ಮಾಡ್ಸ್ಕೊಂಡು ನಾನು ತಕೊಂಡು ಬರೋ ಹಾಗೆ ಮಾಡ್ತಾಯಿದ್ದೆ ಯಾಕಂದರೆ ಅಷ್ಟು ನನಗೆ ಚಿಕನ್ ಅಂದರೆ ಇಷ್ಟ ಮತ್ತು ಚಿಕನ ಪಲ್ಯಾ ಮತ್ತು ಚಿಕನ್ ಸುಕ್ಕಾ ಮಾಡ್ತಾರೆ ಅದು ತುಂಬ ಇಷ್ಟ ಆಗತ್ತೆ ಚಿಕನ್ ಸಾರು ಮತ್ತು ಇದು ದೋಸೆ ಈ ಥರ ಎಲ್ಲಾ ಇದ್ದರೆ ನಂಗೆ ತುಂಬ ಇಷ್ಟ ಆಗತ್ತೆ ಅಂದರೆ ಚಿಕನನ್ನ ನಾನು ಯಾರ ಬಟ್ಟಲಿಂದಲು ಕದ್ದು ತಿಂತಾ ಇರ್ತೇನೆ ಮತ್ತು ಅಪ್ಪ ಅಮ್ಮ ಇಲ್ಲದಿದ್ದರೂ ಸರಿ ನಾನು ಮನೆಯಲ್ಲಿ ಯಾರು ಮನೇಲಿ ಇಲ್ಲದಿದ್ದರೂ ಅಲ್ಲಿ ನಾನೇ ಒಬ್ಳು ತಿಂದು ಖಾಲಿ ಮಾಡ್ತಾ ಇದ್ದೆ ಯಾಕಂದರೆ ಚಿಕನ್ ಅಂದಾಗ ನನಗೆ ನೆನಪಾಗುತ್ತೆ ಚಿಕ್ಕ ಇರ್ಬೇಕಾದರೆ ನಾನು ಕ ನಾನು ಮತ್ತು ತಂಗ್ ತಂಗಿ ಚಿಕ್ಕ ಇದ್ವಿ ಆಗ ಇಬ್ಬರು ನಾವು ಕಾಲೇಜಿಗೆ ಹೋ ಸ್ಕೂಲಿಗೆ ಹೋಗ್ಬೇಕಾದರೆ ಅಲ್ಲಿ ಮನೇಲಿ ಅಮ್ಮ ಟಿಫನ್ ಹಾಕಿ ಕೊಡ್ತಿದ್ದರು ತಂಗಿಗೆ ಚಿಕನ್ ಅಂದರೆ ಇಷ್ಟ ಇರ್ತಿರಲಿಲ್ಲ ಆದರೆ ನನಗೆ ಚಿಕನ್ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು ನಾನು ತಂಗಿಗೆ ಚಿಕನ್ ಬೇಡ ಅಂದರು ಅವಳು ಅಮ್ಮ ಚಿಕನ ಅವಳ ಟಿಫನಿಗೆ ಹಾಕ್ತಾಯಿದ್ದರು ನಾವಿಬ್ಬರು ಕಾಲೇಜ್ ಸ್ಕೂಲಿಗೆ ಹೋಗ್ಬೇಕಾದರೆ ಚಿಕನನ್ನ ಅಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅವಳನ್ನ ನನ್ನ ಕ್ಲಾಸಿಗೆ ಕರ್ಕೊಂಡು ಬಂದು ಕೂಡ್ಸಿ ಅಂದರೆ ಬೇರೆ ಅವ್ರ ಫ್ರೆಂಡ್ ಜೊತೆ ಕೂರಕೆ ಬಿಡ್ತಿರಲಿಲ್ಲ ನಾನು ನನ್ನ ಜೊತೆನೆ ಕೂರ್ಸ್ತಾ ಇದ್ದೆ ಮಧ್ಯಾಹ್ನ ಹೊತ್ತು ಯಾಕಂದರೆ ನನಗೆ ಅಲ್ಲೇ ಚಿಕನ್ ಅಂದಾಗ ಅವ್ಳ ಟಿಫನಲ್ಲಿ ಇದ್ದ ಚಿಕನನ್ನ ನಾನೇ ತಿಂತಾಯಿದ್ದೆ ಅವಳಿಗೆ ಬರಿ ಅನ್ನವನ್ನ ಕೊಡ್ತಾಯಿದ್ದೆ ಯಾಕಂದ್ರೆ ನಂಗೆ ಅದು

ಇವಳು ಚಿಕನ್ ಅಂದರೆ ಸ್ವಲ್ಪ ಇದು ಮಾಡ್ತಿದ್ದರು ಅಂದರೆ ತರಕಾರಿ ಅಂದರೆ ತುಂಬ ಇಷ್ಟ ಅವಳಿಗೆ ನನಗೆ ಚಿಕನ್ ಅಂದಾ ಚಿಕನ್ ಅವ್ಳು ಒಟ್ಟು ಇದರಲ್ಲಿ ನೋಡ್ದೆ ಬಟ್ಟಲಲ್ಲಿ ಅದನ್ನ ಆಚೆ ಈಚೆ ಯಾರು ಇಲ್ಲದಾಗ ಕದ್ದು ತಿನ್ನುವಂಥ ಪ್ಲ್ಯಾ ಇದು ಉಪ್ ಉಪಾಯ ಮಾಡಿದ್ದೆ ಆದರೂ ಅದು ಆಗ್ಲಿಲ್ಲ ಆದರೆ ಏನು ಮಾಡ್ಲಿ ಎಲ್ಲರೂ ಆಚೆ ಈಚೆ ಹೋಗೋವರೆಗೂ ಕಾದು ಕುತ್ಕೊಂಡೆ ಅವಳ ಬಟ್ಟಲಿಂದ ಇದು ಚಿಕನನ್ನ ತೆಗಿಬೇಕು ಅಂತ ಅಷ್ಟೊತ್ತಿಗೆ ಯಾರೋ ಒಬ್ಬರು ಆಂಟಿ ಬಂದು ಅದನ್ನ ಮಾತಾಡ್ತಿದ್ದರು ಮಾತಾಡ್ತಿರ್ಬೇಕಾದರೆ ನನಗೆ ಸ್ ತುಂಬಾ ಸಿಟ್ಟು ಬಂತು ನಾನು ಯಾಕೆ ಆದರು ಇವ್ರು ಬಂದ್ರು ಇಲ್ಲಿಗೆ ನಾನು ಅವಳ ಬಟ್ಟಲಿಂದ ಹೇಗಾದರು ಕದ್ದು ತಿನ್ಬೇಕು ಅಂತ ಉಪಾಯ ಮಾಡಿದ್ದೆ ಆದರೂ ಆ ಆಂಟಿ ತುಂಬ ಹೊತ್ತು ಮಾತಾಡ್ತಾನೇ ಇದ್ದರೂ ಅಲ್ಲಿ ಮಾತಾಡ್ತಿರ್ಬೇಕಾದರೆ ನನಗೆ ಮತ್ತು ಕೂಡ ಸಿಟ್ಟು ಬಂತು ಏನಿದು ಇವ್ರು ಇನ್ನು ಹೋಗ್ತಿಲ್ಲವಲ್ಲಾ ಈ ಅಮ್ಮನ ಜೊತೆ ಯಾಕಾದರೂ ಮಾತಾಡ್ತಿದ್ದಾರೆ ಅಂತ ಅನಿಸ್ತಿತ್ತು ಆದರೆ ಸುಮ್ನ ನಿಂತು ಬಿಟ್ಟೆ ಸುತ್ತು ಅಲ್ಲಿಗೆ ಸಿಟ್ಟಿನಿಂದನೇ ಕುತ್ಕೊಂಡು ಬಿಟ್ಟೆ ಅಷ್ಟೊತ್ತಿಗೆ ಅಮ್ಮ ಕೇಳಿದರು ಯಾಕೆ ನೀನು ಸಿಟ್ಟಲ್ಲಿ ಇದ್ದೀಯಾ ಅಂತ ಅದಕ್ಕೆ ನಾನು ಏಳ್ದೆ ಅಮ್ಮ ಏನಿಲ್ಲ ಸುಮ್ನೆ ಹೀಗೆ ಅಂತ ಹೇಳಿದೆ ಅವ್ರು ಎಷ್ಟೊತ್ತಿಗೆ ಹೋಗ್ತಾರೆ ಆಂಟಿ ಅಂತ ಕೇಳಿದ್ದೆ ಅಮ್ಮನ ಹತ್ರ ಅದಕ್ಕೆ ಅವರು ಹೇಳಿದ್ರು ಏ ಏನು ನಿನಗೆ ಏನು ಆಗ್ತಾಯಿದೆ ನಿನಗೆ ಯಾಕೆ ಈ ಥರ ಯಾಕೆ ನಡ್ಕೊಳ್ತಿದ್ದೀಯಾ ಅಂತ ಕೇಳಿದರು ಏನಿಲ್ಲಾ ಅಮ್ಮ ಸ್ವಲ್ಪ ಸುಮ್ನೆ ಕೇಳ್ದೆ ಅಂತ ಹೇಳಿದ್ದೆ ಆನಂತ್ರ ಕ್ ಆನಂತ್ರ ತಂಗಿ ತುಂಬ ನಕ್ ಬಿಟ್ಲು ಅವ್ಳಿಗೆ ವಿಷಯ ಗೊತ್ತಾಯಿತು ಹಿಂಗಿಂಗೆ ಅಂದರೆ ನಾನು ಅವ್ಳ ಬಟ್ಟಲಿಂದ ಕೋಳಿಯ ಪೀಸನ್ನ ತೆಗಿಬೇಕು ಅಂತ ಆದರೆ ಏನು ಮಾಡಲಿ ತೆಗಿವ್ ಆಗಿಲ್ವಲ್ಲ ಆನಂತರ ಸುಮ್ನೆ ಇದ್ಬಿಟ್ಟೆ ಮತ್ತು ಸ್ವಲ್ಪ ಅಂದರೆ ಒಂದು ಎರಡು ಗಂಟೆ ಹೊತ್ತು ಅವರು ಅಲ್ಲಿ ಕ್ ಇದ್ದರು ಊಟ ಮಾಡ್ತಾ ಆಂಟಿ ಮತ್ತು ಅವರ ಮಕ್ಕಳೆಲ್ಲ ಬಂದಿದ್ದರು ಅವರ ಜೊತೆ ಮಾತಾಡ್ತಾ ಎಲ್ಲ ಇದ್ದರು ಟೈಮ ಆಗ್ತಾ ಇತ್ತು ಆದರೂ ನನಗೆ ಅವಳ ಬಟ್ಟಲಿಂದ ಕೋಳಿಯ ತುಂಡುಗಳನ್ನ ತೆಗಿಲಿಕ್ಕೆ ಆಗಲಿಲ್ಲ ಮತ್ತು ಕೈ ತೊಳೆಯುವ ಹತ್ರ ಬಟ್ ಬಟ್ಟಲನ್ನ ತೆಕೊಂಡು ಹೋಗ್ತಾಳೆ ಇಬ್ಬರು ಜೊತೆಗೆ ಹೋಗ್ತೀವಿ ಹೋಗ್ಬೇಕಾದರೆ ಅಲ್ಲಿ ಮೆಲ್ಲ ಅವಳ ಕೈಯಿಂದ ತೆಗ್ದೆ ಪ್ಲೆ ಬಟ್ಟಲಿಂದ ಎರಡು ಪೀಸು ಆನಂತರ ಒಂದು ಪೀಸ್ ತಿಂದೆ ಒಂದು ಪೀಸ್ ಕೆಳಗೆ ಬಿದ್ಬಿಡ್ತು ಏನು ಮಾಡಕ್ಕೆ ಅಲ್ಲಾ ಅದನ್ನು ಎತ್ಕೊಂಡೆ ಎತ್ಕೊಂಡು ಅದನನ್ನ ನೀರಲ್ಲಿ ತೊಳ್ದು ತಿಂದೆ ಮತ್ತು ಏನಂದರೆ ಅಲ್ಲಿ ಹಾಕಿ ಒಂದು ದಿನ ಹಾಗೆ ಆಯಿತು ಹಾಗೆ ಇನ್ನೊಂದು ಏನಂದರೆ ನಾನು ಡಿಗ್ರಿಯಲ್ಲಿ ಓದ್ಬೇಕಾದರೆ ನಾನು ತಂಗಿ ಒಂದೇ ಸ್ ಶಾಲೇಲಿ ಓದಿದವರು ಅಂದರೆ ನಾನೂ ಏನು ವಿಜ್ಞಾನವನ್ನ ಬೋಧನೆ ಮಾಡ್ತಿದ್ದೆ ಮತ್ತು ಅವಳು ಕಲಾ ವಿಭಾಗದಲ್ಲಿ ಇದ್ಲು ಹಾಗಾಗಿ ಇಬ್ಬರು ಕೂಡ ಏನು ಮಾಡಿದ್ವಿ ಅಂದರೆ ಒಂದಿನ ಮಧ್ಯಾಹ್ನ ಊ ಊಟಕ್ಕೆ ಸಾಂಬಾರ್ ಇರಲಿಲ್ಲ ಆಗ ಇದು ಹೋಟೆಲಿಂದ ತರೋ ಸಾಂಬಾರ್ ತರೋ ಪ್ಲ್ಯಾನ್ ಮಾ ಅಂದರೆ ಯೋಚನೆ ಮಾಡಿದ್ವಿ ತರುವ ಅಂತ ಹಾಗೆ ಚಿಕನ್ ಪೀಸ್ ಹತ್ತು ರುಪಾಯ್ದು ಹತ್ತು ರೂಪಾಯ್ದು ಸಪ್ರೇ ಅಂದರೆ ಬೇರೆ ಬೇರೆ ತೆಕೊಂಡ್ವಿ ತೆಕೊಂಡ ನಂತರ ಅದರಲ್ಲಿ ಏನು ಆಯಿತು ಅಂದರೆ ಅವ್ಳ ಇದರಲ್ಲಿ ಲಕೋಟೆಯಲ್ಲಿ ಪೀಸಾ ಇ ಜಾಸ್ತಿ ಇತ್ತು ನನ್ನದರಲ್ಲಿ ಪೀಸೆ ಬಿದ್ದಿರಲಿಲ್ಲ ಅಲ್ಲಿ ಮಾತ್ರ ಆ ಹೋಟೆಲಲ್ಲಿ ಹೋಗಿ ಜಗಳ ಮಾಡಿದೆ ಜಗಳ ಮಾಡಿದ ನಂತರ ಓಟೆಲ್ ಅವರು ಏನು ಈ ಹುಡುಗಿ ಈ ಥರ ಮಾಡ್ತಿದೆ ಅಂತ ಎಲ್ಲ ಬೈಕೊಂಡರು ಆನಂತರ ನನಗೂ ಸಿಟ್ಟು ಬಂತು ನಾನು ಹೇಳಿದೆ ನನ್ನ ನನ್ನ ಹತ್ತು ರೂಪಾಯಿ ಕೊಡಿ ನನಗೆ ಸಾಂಬರು ಬೇಡ ಅಂತ ಆನಂತರ ಅಲ್ಲಿ ಅವರು ಕೋಳಿಯ ಪೀಸ್ಗಳನ್ನ ಹಾಕಿ ಕೊಟ್ಟರು ಅದನ್ನ ತಕೊಂಡು ಬಂದೆ ಜಗಳ ಮಾಡ್ಕೊಂಡು ಬರ್ಬೇಕಾದರೆ ನನ್ನ ತಂಗಿದ್ದು ಲಕೋಟೆಯಲ್ಲಿದ್ದ ಕೋಳಿ ತುಂಡುಗಳನ್ನ ಏನು ಮಾಡ್ದೆ ಅಂದರೆ ಅಲ್ಲಿ ನನ್ನ ಜೊತೆನೆ ಊಟಕ್ಕೆ ಅವ್ಳನ್ನ ಕೂರ್ಸ್ಕೊಂಡೆ ಕೂರ್ಸ್ಕೊಂಡ ನಂತರ ಅವಳು ತ ಅವಳ ಲಕೋಟೆಯಿಂದ ಆಚೆ ಈಚೆ ನೋಡಿ ಅದು ಕೋಳಿಯ ತುಂಡುಗಳನ್ನ ತೆಗೆದುಕೊಂಡೆ ತೆಗೆದುಕೊಂಡ ನಂತರ ಅವಳು ತುಂಬ ನಗಡ್ತಾ ಇದ್ಲು ಆನಂತರ ಅವಳ ಎಲ್ಲಾ ಗೆಳೆಯರಿಗೆಲ್ಲ ಹೇಳಿ ಎಲ್ಲಾ ಕಾಮಿಡಿ ಮಾಡ್ತಿದ್ಲು ನನಗೆ ಆದರೂ ನನಗೆ ನಾಚಿಕೆ ಏನು ಆಗಿಲ್ಲ ನಾನು ಅವ್ಳ ಕೈಲಿ ಆದರೂ ನಾಚಿಕೆ ಏನೂ ಆಗಿಲ್ಲ ನಾನು ಜೋರು ನಗಾಡ್ಬಿಟ್ಟೆ ಆನಂತರ ಸಂಜೆ ಬರ್ಬೇಕಾದರೆ ಮನೆಯಲ್ಲಿ ಇದು ತುಂಬ ಬೈತಾಯಿದ್ಲು ನನ್ನ ಗೆಳೆಯರ ಮುಂದೆ ನನ್ನ ನೀ ನನ್ನ ಮರ್ಯಾದಿ ತೆಗ್ದೆ ನೀನು ಅಂತ ಆದ್ರೂ ನಾನು ನಾನು ಏನೂ ಮರ್ಯಾದಿ ತೆಗಿಲಿಲ್ಲ ನಾನು ಕೋಳಿಯ ಪೀಸ್ಗ ತುಂಡುಗಳನ್ನ ತೆಕೊಳ್ಬೇಕು ಅಂತ ತ ತಕೊಂಡೆ ಅಂತ ಎಲ್ಲ ಹೇಳ್ದೆ ಹೆಂಗೆ ಹೇಗಾದರೂ ಅದನ್ನ ಸಂಭೈ ಸಂಬಳಿಸಿದ್ದೆ ಆನಂತರ ಹಾಗೆ ಒಂದಿನ ಮನೇಲಿ ಮದುವೆಯ ಒಂದು ಇದಿತ್ತು ಸಮಾರಂಭ ಅಂದರೆ ಇದು ಮಾಡ್ಕೊಂಡಿದ್ದರು ಅಕ್ಕನಿಗೆ ಮದ್ವೆ ಇತ್ತು ಆ ದಿನ ಕೂಡ ನಾನು ಅಂದರೆ ಈಗ ಹುಡ್ಗ ಹುಡ್ಗಿ ಹುಡ್ಗಿಯನ್ನ ಹುಡ್ಗನ ಮನೆಗೆ ಕಳಿಸ್ಬೇಕಾದರೆ ಎಲ್ಲಾ ಇದು ಮಾಡ್ತಾರಲ್ಲ ಅಂದರೆ ಕೋಳಿ ಪೀಸ್ಗಳ ಪದಾರ್ಥ ಎಲ ಮಾಡ್ತಾರಲ್ಲಾ ಆ ಥರ ಮಾಡಿದ್ದರು ಆನಂತರ ನಾನು ಅದ ಅವತ್ತು ಕೂಡ ಹಾಗೆ ಮಾಡಿದೆ ಕೋಳಿಯ ಕಬಾಬ್ ಕಬಾಬನ್ನ ಪೀಸನ್ನ ಕದ್ದು ಐದು ಪೀಸ್ಗಳನ್ನ ನನ್ನ ಬ್ಯಾಗ್ ಒಳಗೆ ಹಾಕೊಂಡಿದ್ದೆ ಆಗ ನನಗೆ ಜೋರು ನಗಾಡಲಿಕ್ಕೆ ಬಂತು ನನ್ನ ತಂಗಿ ತುಂಬ ಅಲ್ಲಿ ನಗಾಡ್ತಾಯಿದ್ಲು ಆನಂತರ ಯಾರ ಎಲ್ಲರ ಹತ್ತಿರ ಹೇಳಕೆಲ್ಲ ಹೋದ್ಲು ಆದರೆ ನಾನು ಬಿಡಲಿಲ್ಲ ಮತ್ತು ನಾನು ಅವಳಿಗೆ ಬೈದ್ಬಿಟ್ಟೆ ಯಾಕೆ ನೀನು ಈಗ ಮಾಡ್ತಿದ್ಯಾ ನಾನೇನು ಕದಿಬಾರ್ದು ಕದ್ದಿದ್ದನ್ನ ಅಂತ ಆನಂತರ ಇವಳು ಕೋಳಿಯ ಪೀಸ್ಗಳ ಅವ್ಳ ಕೋಳಿಯ ಪೀಸ್ಗಳ ಹಾಕಿದ್ದ ಬಟ್ಟಲಿಂದನೂ ತೆಗ್ದೆ ಅದನ್ನು ತೆಕೊಂಡು ಹೋದೆ ತೆಕೊಂಡು ಹೋದ ನಂತರ ನಾನು ಮತ್ತೆ ಏನೂ ತಿಂದಿಲ್ಲ ಅಂತ ಮತ್ತೆ ಎರಡು ಪೀಸ್ ಹಾಕೊಂಡು ಅಲ್ಲಿ ತಿಂದೆ ಅಂದರೆ ನನಗೆ ಕೋಳಿ ಅಂದರೆ ಪಂಚಪ್ರಾಣ ಯಾರು ಏನು ಹೇಳಿದರು ಅಷ್ಟೇ ನಾನು ಕೋಳಿಯನ್ನು ಮಾತ್ರ ಬಿಡಲ್ಲ ಎಂಥದ್ದೇ ದೇವರ ಪೂಜೆ ಇರ್ಲಿ ನಾನು ಕದ್ದಾದರೂ ತಿಂತೀನಿ ಯಾರೋ ಮನೆಯವರೇ ಹೇಳ್ತಾರೆ ತಿನ್ಬಾರದು ತಿನ್ಬಾರದು ಅಂತ ಅದು ಅಂದರೆ ವೃತ್ತದಲ್ಲಿ ಕೂರ್ಬೇಕು ಅಂತ ಒಂದೆರಡು ದಿನ ಕೂರ್ತಿನಿ ಮತ್ತೆ ಕೂರಲ್ಲ ಮತ್ತು ಕದ್ದು ಮತ್ತು ಎಲ್ಲೇ ಆದ್ರೂ ಓಟೆಲ್ಗಳಲ್ಲೆಲ್ಲ ತಿಂತೀನಿ ಹೊರಗೆ ಹೋದ್ರೆ ಅಂದರೆ ಕೋಳಿ ಇಲ್ಲದೇ ನನಗೆ ಊಟನೇ ಸೇರಲ್ಲ ಅಷ್ಟು ನನಗೆ ಕೋಳಿ ಅಂದರೆ ಪಂಚಪ್ರಾಣ ಮತ್ತು ಏನಂದರೆ ಕೋಳಿ ತರ್ದ್ ಮನೆಯಲ್ಲಿ ತರ್ಬೇಕಾದರೆ ಮನೆ ಒ ಮನೇಲಿ ಅಮ್ಮ ತಂಗಿ ಅಪ್ಪ ಅಮ್ಮ ಮಾವ ಅಂದರೆ ಯಾರು ಅಷ್ಟು ಇಷ್ಟಪಡಲ್ಲ ಆದರೆ ನಾನೇ ತಿಂತಿನಿ ಒಂದು ಕೆಜಿ ಕೋಳಿ ಇದ್ದರೆ ಅರ್ಧ ಒಂದು ದಿನ ಅಲ್ಲಿ ಅರ್ಧ ಕೆಜಿ ಕೋಳಿಯನ್ನ ನಾನೇ ಖಾಲಿ ಮಾಡ್ತೀನಿ ಅದಕ್ಕೆ ನನಗೆ ತುಂಬ ತುಂಬ ಇಷ್ಟ ನನಗೆ ಕೋಳಿ ಮತ್ತು ಕೋಳಿ ಬಿರ್ಯಾನಿ ಮಾಡ್ತಾರಲ್ಲಾ ಅದು ನನ್ಗೆ ತುಂಬಾ ಇಷ್ಟ ಕೋಳಿ ಇತ್ತು ಅಂದರೆ ಯಾವ್ದು ಕೋಳಿ ಒಂದು ಇದ್ರಿಂದ ಮಾಡ್ತಾರೆ ಐಟಮ್ಸ್ ಅದೆಲ್ಲವನ್ನು ನನಗೆ ತುಂಬ ಇಷ್ಟ ಆಗತ್ತೆ ಅದ್ಕೆ ನಾನು ಕೋಳಿಯನ್ನ ತುಂಬ ಇಷ್ಟಪಡ್ತೀನಿ ಮತ್ತು ಬಿರಿಯಾನಿ ಅಂದರೆ ಇವರು ಮುಸ್ಲಿಮ್ಸ್ ಮಾಡೋವಂಥ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ನನಗೆ ಕೋಳಿ ಚಿಕನ್ ಬಿರಿಯಾನಿ ಅಂದರೆ ನಾನು ಯಾವಾಗಲೂ ಅಷ್ಟೇ ಅವ್ರ ಏನಾದರು ಹಬ್ಬ ಬಂದರೆ ನಾನು ಮನೆ ಹತ್ತಿರ ಹೋಗಿ ಅವ್ರ ಹತ್ರ ಇಸ್ಕೊಂಡಾದರೂ ನಾನು ತಿನ್ನುವಂತುಂಟು ಕೋಳಿ ಅಂದರೆ ನನಗೆ ತುಂಬ ಇಷ್ಟ ಅದ್ಕೆ ಅಂತ ನಾನು ಹೇಳ್ತೀನಿ ಮತ್ತು ಕೋಳಿ ಅಂದರೆ ನಾನು ಅಂದರೆ ಒಂದ್ಸಲ ಹಾಗೆನೇ ನಾನು ನನ್ನ ಪಕ್ಕದ ಮನೆಯಲ್ಲಿ ಕೋಳಿ ಇತ್ತು ಪದಾರ್ಥ ಆಗ ಕೂಡ ಹಾಗೆ ನಾನು ಕೋಳಿ ತಿನ್ ತಿನ್ಬೇಕು ಅಂತನೇ ಹೋಗಿದ್ದು ಅವ್ರು ಕರ್ದಿರಲಿಲ್ಲ ಮನೆಯವರು ಹೋಗಿದ್ದೆ